ಹಾಂ ಹೇಳಿ ಹಾಂ ಹೇಳಿ ಯಾರು ಹೌದಾ ಏನೇನು ಸ್ವೀಟ್ ಬೇಕು ಮೇಡಮ್ ನಮ್ಮದು ಬಾದೂಷ ಇದೆ ಇದೂ ಒಬ್ಬಟ್ಟು ಸಿಗುತ್ತೆ ಮೇಡಮ್ ಇಲ್ಲಿ ಜಿಲೇಬಿ ಸಿಗುತ್ತೆ ನಾವೆಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಇದು ನಿಮ್ಗೆ ಯಾವ ಯಾವ್ದು ಬೇಕು ಎಷ್ಟು ಎಷ್ಟು ಬೇಕು ಅಂತ ಹೇಳಿದ್ರೆ ನಾವು ಅದು ಅದನ್ನೇ ನಾವು ಕಾ ಒಬ್ಬಟ್ಟು ಎಲ್ಲ ಕಾಲು ಕೆಜಿ ಇರೋಲ್ಲ ಮೇಡಮ್ ಅದೂ ಟ್ವೆಲ್ ಇರುತ್ತೆ ಸ್ವೀಟಾ ಅದು ಕಾಲು ಕೆ ಜಿಗೆಲ್ಲ ಹಾಂ ಮೈಸೂರು ಪಾಕಿಗೆ ಐವತ್ತು ರೂಪಾಯಿ ಮೈಸೂರು ಪಾಕು ಒಂದೂ ಟ್ವೆಲ್ಲು ತ ಫಿಫ್ಟೀನ್ ಇರುತ್ತೆ ಮೇಡಮ್ ಕಾಲು ಕೆ ಜಿಗೆ ಅರ್ಧ ಕೆಜಿ ಆದರೆ ಅದೂ ಟ್ವೆಂಟಿ ಫೈವ್ ಇಂದ ತರ್ಟಿ ಇರುತ್ತೆ ಮೇಡಮ್ ಹ್ಞೂ ಹೌದು ಅರ್ಧ ಕೆ ಅರ್ಧ ಕೆ ಜಿಗೆ ನೀವು ನಾವು ಅರ್ಧ ಕೆ ಜಿಗೆ ನೀವು ಜಾಸ್ತಿ ತಗೊಂಡ್ರೆ ನಾನು ಒಂದು ತೊಂಬತ್ತು ರುಪಾಯಿಗೆ ಹಾಕಿ ಕೊಡ್ತೀನಿ ನೋಡಿ ಅರ್ಧ ಕೆಜಿ ಎಲ್ಲ ತಗೊಂಡರೆ ನಾವು ಅರ್ಧ ಕೆವು ಕಾಲು ಕೆ ಜಿಗೆ ಐವತ್ತು ರುಪಾಯಿ ಇರುತ್ತೆ ಅರ್ಧ ಕೆ ಜಿಗೇ ನೂರು ಆಗುತ್ತೆ ಆದರೆ ಅದನ್ನು ಡಿಸ್ಕೌಂಟ್ ಮಾಡಿ ತೊಂಬತ್ತು ರುಪಾಯಿ ಮಾಡ್ಕೊಡ್ತೀನಿ ಮತ್ತು ಇನ್ನು

ಹಾಂ ಓಕೆ ಆಯಿತು ಹೋಲ್ಸೇಲಲ್ಲಿ ಹಾಕಿ ಕೊಡ್ತೀವಿ ಇಲ್ಲಿ ಬಂದು ನೋಡಿ ಮೇಡಮ್ ಸ್ವೀಟು ಟೇಸ್ಟು ನೋಡಿ ಚೆನ್ನಾಗಿರುತ್ತೆ ನಮ್ಮದು ಫಂಕ್ಷನ್ನಿಗೆ ಅಲ್ವ ನಿಮಗೆ ಪರ್ ಹೋಲ್ಸೇಲಲ್ಲಿ ಹಾಕಿ ಕೊಡ್ತೀವಿ ಬಂದು ಪರ್ಚೇಸ್ ಮಾಡಿ ಮೇಡಮ್ ಬಂದು ಬ ಇಲ್ಲಿಗೆ ಬಂದು ನೋಡಿ ನೋಡಿ ಯಾವ ಸ್ವೀಟ್ಸ್ ಬೇಕು ನೋಡಿ ಇದು ನೀವು ತಗೋಬೋದು ಮೇಡಮ್ ನಮ್ದು ನಮ್ದು ಎಲ್ಲ ಫಂಕ್ಷನ್ನಿಗೆ ಇಲ್ಲೇ ಹೋಗೋದು ನಮ್ಮದು ಫಂಕ್ಷನ್ ಇದು ಸ್ವೀಟ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ತಗೋತಾರೆ